ಈಗಿನ ಕಾಲದಲ್ಲಿ ಮಕ್ಕಳು ಆಡುವ ಆಧುನಿಕ ಆಟಗಳು ಆಧುನಿಕ ಆಟಗಳಿಗಿಂತ ಒಂದು ದೈವಕ್ ದೈಹಿಕವಾಗಿ ಲಾಭ ಸಿಗುವ ಆಟಗಳೆಂದರೆ ಅದು ಹಳೇ ಕಾಲದ ಆಟಗಳು ಅಂದರೆ ಮಕ್ಕಳು ಕೆಲವೊಂದು ಆಟಗಳನ್ನು ಈಗಲೂ ತುಂಬ ಇಷ್ಟ ಪಟ್ಟು ಸಂತೋಷದಿಂದ ಆಡ್ತಿದಾರೆ ಅಂತಹ ಒಂದು ಪ್ರಮುಖ ಆಟ ಎಂದರೆ ಪ್ರಮುಖ ಆಟವೆಂದರೆ ಒಂದು ಲಗೋರಿ ಹಾಗೆಯೇ ಒಂದು ಚುಚೆಂಡು ಈ ಆಟಗಳನ್ನು ನಮ್ಮ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಕೂಡ ಅಧ್ಯಾಪಕರು ಆಡಿಸ್ತಿದ್ದಾರೆ ಏಕೆಂದರೆ ಇದರಲ್ಲಿ ತುಂಬ ದೈಹಿಕ ಆದ ಅನುಭವೊಂದು ಲಾಭ ಕೂಡ ಇದೆ ಹಾಗೇ ಮಕ್ಕಳಿಗೆ ಮನೋರಂಜನೆ ಸಹ ಸಿಗುತ್ತದೆ ಆಧುನಿಕವಾಗಿ ಆಡುವ ಆಟಗಳೆಂದರೆ ಒಂದು ಹೆಚ್ಚಾಗಿ ಆಡುವ ಆಟ ಕ್ರಿಕೆಟ್ ಈ ಆಟವಂತೂ ಎಲ್ಲ ಒಂದು ಗಲ್ಲಿಗಳಲ್ಲಿ ಈಗ ಮಕ್ಕಳು ಒಂದು ಸೇರಿ ಆಡ್ತಿದ್ದಾರೆ ರಜಾ ದಿನಗಳಲ್ಲಿ ಎಲ್ಲರೂ ಒಂದು ಮೊಬೈಲ್ ಬಿಟ್ಟು ಜಾಸ್ತಿ ಆಡುವ ಆಟವೆಂದರೆ ಅದು ಕ್ರಿಕೆಟ್ ಈ ಕ್ರಿಕೆಟ್ಟಿನಿಂದ ಒಂದು ಪ್ರಮುಖ ಲಾಭ ಎಂದರೆ ಒಗ್ಗಟ್ಟು ಸಿಗುತ್ತದೆ ಹಾಗೇ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ತುಂಬ ಮುಂದುವರೆಯುತ್ತಿದೆ ಇದರಿಂದ ನಮಗೆ ಈ ಒಂದು ಕ್ರಿಕೆಟ್ ಒಂದು ಒಳ್ಳೆಯ ಟ್ರೈನಿಂಗ್ ಸಿಕ್ಕಾಗೂ ಆಗ್ತದೆ ಹಾಗೆಯೇ ಇದು ಒಂದರಿಂದ ನಾವು ತುಂಬ ಮುಂದೆ ಎತ್ತರಕ್ಕೂ ಬೆಳೆಯಬಹುದು ಎತ್ತರಕ್ಕೂ ಬೆಳೆಯಬೌದು ಇದರಿಂದ ನಮಗೆ ಪ್ರಮುಖವಾದ ಒಂದು ಲಾಭವಾಗಿದೆ ಅಂದರೆ ಈಗ ಕ್ರಿಕೆಟ್ ಒಂದು ಪ್ರಮುಖ ಒಂದು ಮನೋರಂಜನೆಯ ಒಂದು ತಾಣವಾಗಿದೆ ಕ್ರಿಕೆಟ್ ಅಂದರೆ ಕೋಟ್ಯಾಂತರ ಜನಗಳು ವೀಕ್ಷಿಸ್ತಾರೆ ಈ ಕ್ರಿಕೆಟನ್ನು ಹೀಗೆ ಸಹ ಆಟ ಆಡಿ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು ಹಾಗೇ ಕಬಡ್ಡಿ ಸಹ ಈಗಿನ ಮಕ್ಕಳು ಆಟ ಆಡ್ತಿದ್ದಾರೆ ಇದೊಂದು ದೈಹಿಕವಾಗಿ ಒಂದು ಬಲಾಢ್ಯ ಇರುವ ಮಕ್ಕಳಿಗೆ ಒಂದು ಆಡುವ ಆಟ ಈ ಆಟ ಕೂಡ ಸಹ ತುಂಬ ಮುಂದುವರೆದಿದೆ ಈ ಆಟದಿಂದಾಗಿ ನಮಗೆ ಪ್ರಮುಖ ಒಂದು ಲಾಭವೇನಂದರೆ ಒಂದು ಈ ಆಟವನ್ನು ಒಗ್ಗಟ್ಟು ಇದ್ದರೆ ತುಂಬ ಸುಲಭ ಆಡಲು ಹಾಗೇ ತುಂಬ ಒಂದು ಸಣ್ಣ ಪ್ರದೇಶ ಒಂದು ಜಾಗ ಇದ್ದರೂ ಕೂಡ ಈ ಆಟವನ್ನು ಸುಲಭವಾಗಿ ಆಟ ಆಡಬಹುದು ಮುಂದಿನ ಒಂದು ಆಟವೆಂದರೆ ಬ್ಯಾಡ್ಮಿಂಟನ್ ಇದಕ್ಕೆ ಸಲಕರಣೆಗಳು ಹಾಗೆಯೇ ಒಂದು ಸಣ್ಣದೊಂದು ಜಾಗ ಆಗುತ್ತದೆ ಇದನ್ನು ತುಂಬ ಇಂಟ್ರೆಸ್ಟ್ ಇದ್ದ ಮಕ್ಕಳು ಆಡ್ತಾರೆ ಹಾಗೇ ಬ್ಯಾಡ್ಮಿಂಟನಲ್ಲಿ ತುಂಬ ವಿಧಗಳಿವೆ ಈ ವಿಧಗಳನ್ನು ಈ ವಿಧಗಳಲ್ಲಿ ಕೆಲವೊಂದನ್ನು ಕೆಲವೊಬ್ಬರು ತುಂಬ ಇಷ್ಟ ಪಟ್ಟು ಆಡ್ತಾರೆ ಹಾಗೆಯೇ ವಾಲಿಬಾಲ್ ಕ್ರಿಕೆಟ್ ನಂತರ ಒಂದು ಹೆಚ್ಚಾಗಿ ಸ್ಥಳೀಯವಾಗಿ ಆಟ ಆಡು ಆಡುವ ಆಟವೆಂದರೆ ಅದು ವಾಲಿಬಾಲ್ ಈ ವಾಲಿಬಾಲಿಗೆ ಸಣ್ಣ ಪ್ರದೇಶ ಹಾಗೇ ಒಂದು ಬಾಲ್ ನೆಟ್ಟು ಇದ್ದರೆ ಸಾಕು ದೊಡ್ಡ ಪ್ರಮಾಣದ ಜನಸಂಖ್ಯೆ ಏನೂ ಬೇಕಾಗಿಲ್ಲ ಒಂದು ಹತ್ತು ಹದಿನೈದು ಜನ ಇದ್ದರೂ ಕೂಡ ಈ ವಾಲಿಬಾಲನ್ನು ತುಂಬ ಚೆನ್ನಾಗಿ ಆಟ ಆಡ್ಬೋದು ಈ ವಾಲಿಬಾಲ್ ಕೂಡ ಸಹ ಒಂದು ದೈಹಿಕವಾಗಿ ಅಂದರೆ ವ್ಯಾಯಾಮ ಸಿಗುವ ಒಂದು ಆಟ ಹಾಗೆಯೇ ಈ ವಾಲಿಬಾಲ್ನ ತರಹ ತ್ರೋಬಾಲ್ ಹ್ಯಾಂಡ್ಬಾಲ್ ತುಂಬ ರೀತಿಯ ಒಂದು ಚೆಂಡುಗಳನ್ನು ಬಳಸಿ ಆಟ ಆಡುವ ಇದೆ ಹಾಗೆಯೇ ಇನ್ನೊಂದು ಆಟವೆಂದರೆ ಅದು ಹಾಕಿ ಈ ಆಟಕ್ಕೆ ಅಂದರೆ ಆದಷ್ಟು ತುಂಬ ಜನ ಮಕ್ಕಳು ಆಟ ಆಡುವುದಿಲ್ಲ ಆದರೆ ಈ ಆಟ ಒಂದು ಈಗಿನ ಒಂದು ಸಮಯದಲ್ಲಿ ಸ್ವಲ್ಪ ಬೆಳವಣಿಗೆಯನ್ನು ಕಾಣ್ತಿದೆ ಈ ಆಟಕ್ಕೆ ಒಂದು ದೊಡ್ಡದಾದ ಪ್ರದೇಶ ಬೇಕಾಗಿರುವುದ್ರಿಂದ ಮಕ್ಕಳು ಈ ಆಟವನ್ನು ಹೆಚ್ಚಾಗಿ ಆಡುವುದಿಲ್ಲ ಇನ್ನೊಂದು ಆಟವೇನೆಂದರೆ ಅದು ಜೂಟಾಟ ಈ ಜೂಟಾಟ ಅಂತೂ ಹಳೆಯ ಕಾಲದಿಂದಲೂ ಈಗಲೂ ನಡೆದು ಬಂದ ಒಂದು ಸಾಮಾನ್ಯವಾದ ಆಟ ತುಂಬ ಸುಲಭವಾಗಿ ಆಟ ಆಡ್ಬೋದು ಇದಕ್ಕೆ ನಿರ್ದಿಷ್ಟವಾದ ಒಂದು ಪ್ರದೇಶ ಆಗಲೀ ಅಂಕಣ ಆಗಲೀ ಬೇಕಾಗಿಲ್ಲ ಒಂದು ಹತ್ತು ಜನ ಮಕ್ಕಳಿದ್ದರೆ ಈ ಆಟವನ್ನು ಬಹಳ ಸುಲಭವಾಗಿ ಚಂದವಾಗಿ ಹಾಡ್ಬೋದು ಇನ್ನೊಂದು ಆಟವೇನಂದರೆ ಒಳಾಂಗಣ ಆಟಗಳು ಚೆಸ್ ಆಗಲೀ ಕ್ಯಾರಮ್ ಆಗಲೀ ಹಾಗೆಯೇ ಒಂದು ಲೂಡೋ ಈ ಥರ ಆಟಗಳನ್ನು ಅಂದರೆ ನಮಗೆ ದೈಹಿಕವಾಗಿ ಹುಷಾರು ಇಲ್ಲದಾಗ ಹಾಗೆಯೇ ಇನ್ನೊಂದು ಕೆಲವೊಂದು ಪ್ರದೇ ಜಾಗ ಇಲ್ಲದಾಗ ಆಗಲೇ ರಾತ್ರಿ ಸಮಯದಲ್ಲಿ ಅಂದರೆ ಮನೋರಂಜನೆ ಏನೂ ಇಲ್ಲದಾಗ ಈ ಆಟಗಳನ್ನು ತುಂಬ ಚೆನ್ನಾಗಿ ಹಾಗೇ ಒಳ್ಳೆಯ ರೀತಿಯಲ್ಲಿ ಆಡ್ಬೋದು ಇದು ಸಹ ಒಂದು ಮನೋರಂಜನೆ ಹಾಗೂ ಎಲ್ಲ ಮಕ್ಕಳು ಸೇರಿ ಒಂದು ಆಡುವ ಆಟ ಇನ್ನೊಂದು ಆಟವೇನೆಂದರೆ ಈ ಒಂದು ಚೆನ್ನೆಮಣೆ ಆ ಥರ ಆ ಈ ಚೆನ್ನೆಮಣೆ ಹಾಗೆಯೇ ಒಂದು ಈ ಇದು ಚೆನ್ನೆಮಣೆ ಹಾಗೆಯೇ ಬೇರೆಯೊಂದು ಸಣ್ಣ ಪುಟ್ಟ ಒಳಾಂಗಣ ಆಟಗಳು ಒಳಾಂಗಣ ಆಟವನ್ನು ಆಡುವುದಕ್ಕೆ ಒಂದು ದೈಹಿಕವಾಗಿ ವ್ಯಾಯಾಮ ಸಿಗದಿದ್ದರೂ ಮಾನಸಿಕವಾಗಿ ಅಂದರೆ ಚೆಸ್ನಂಥ ಆಟಗಳಲ್ಲಿ ಮಾನಸಿಕವಾಗಿ ಸಹ ಒಂದು ಒಂದು ಒಂದು ಪ್ರಯೋಜನ ಸಿಗ್ತದೆ ನಮ್ಮ ಮೆದುಳು ತುಂಬ ಒಂದು ಚುರುಕಾಗಿ ಕೆಲಸ ಮಾಡುವಂಥ ಒಂದು ಕೌಶಲ್ಯವನ್ನು ಪಡೆಯುತ್ತದೆ ಹಾಗೆಯೇ ಇನ್ನೊಂದು ಬೇರೆ ಈ ಆಟಗಳು ತುಂಬ ನಮಗೆ ಉಪಯೋಗವಾಗುವುದು ದೇಹಕ್ಕೆ ಆಗಲಿ ಹಾಗೇ ಕೇವಲ ದೈಹಿಕವಾಗಿ ಮಾತ್ರ ತಿಳ್ಕೊಳ್ಬಾರದು ಈ ಆಟಗಳಿಂದ ನಮಗೆ ತ ಒಂದು ಚುರುಕುತನ ಆಗಲೀ ಓದಲು ಏಕಾಗ್ರತೆ ಹಾಗೆಯೇ ಬುದ್ಧಿ ಶಕ್ತಿಯ ಬೆಳವಣಿಗೆ ಹಾಗೆಯೇ ಒಂದು ಆರೋಗ್ಯ ನಮ್ಮ ಒಂದು ಆರೋಗ್ಯವಿದ್ದರೆ ಎಲ್ಲವೂ ನಡೆಯುತ್ತದೆ ಈ ಆರೋಗ್ಯಗಳಿಗೆ ಈ ಆಟಗಳು ತುಂಬ ಒಂದು ಉಪಯುಕ್ತವಾದ ಒಂದು ಒಂದು ಸಾಧನವಾಗಿದೆ